ಅಲೋ ಹಾಯ್ ನನ್ನ ಹೆಸ್ರು ಪ್ರೀತಿ ಅಂತ ಹೇಳಿ ನೀವು ಬಟ್ಟೆಗಳನ್ನ ಹೇಗೆ ಒಗಿತೀರಿ ಮತ್ತು ಅವುಗಳನ್ನು ವಿವಿಧ ಋತುಗಳಲ್ಲಿ ಹೇಗೆ ಒಣಗಿಸುತ್ತೀರಿ ನೀವು ಹೆಚ್ಚ ನೀರನ್ನು ಪೋಲು ಮಾಡದಂತೆ ಹೇಗ್ ಖಚಿತ ಪಡಿಸಿಕೊಳ್ಳುತ್ತೀರಿ ಎಂದು ಟಾಪಿಕ್ ಬಂದಿರೋದು ಆ ಟಾಪಿಕಲ್ಲಿ ನಾನು ಬಟ್ಟೆಗಳನ್ನು ಹೇಗ್ ಒಗಿತೀವಿ ಅಂದರೆ ಈಗ ಹಳ್ಳಿ ಕಡೆ ಸಾಮಾನ್ಯವಾಗಿ ಬಟ್ಟೆಗಳನ್ನ ನೀರು ಹಿಡ್ಕೊಂಡು ಅಂದರೆ ಒಂದು ಬೀದಿ ನಲ್ಲಿಗಳು ಅಂತ ಇರುತ್ತೆ ಬೀದಿ ನಲ್ಲಿಗಳಲ್ಲಿ ನೀರು ಹಿಡ್ಕೊಂಡು ಬಟ್ಟೆಯನ್ನು ಒಗೆಯುತ್ತಾ ಇರ್ತಾರೆ ಮತ್ತು ಕೆರೆಗಳು ಅವೆಲ್ಲ ಕೆರೆಗಳ ಹತ್ರ ಹೋಗಿ ಮೆಟ್ಟಿಲ್ಗಳ ಮೇಲೆ ಬಟ್ಟೆಯನ್ನು ಒಗಿತಿರ್ತಾರೆ ಮತ್ತು ಈಗ ಸಿಟಿಗಳಲ್ಲೆಲ್ಲ ಈಗ ವಾಷಿಂಗ್ ಮಿಷಿನ್ ಬಂದಿದೆ ಹಂಗಾಗಿ ನೀರ್ಗಳನ್ನು ಕಂಟ್ರೋಲ್ ಮಾಡೋದಿಕೋಸ್ಕರ ಕೆಲವೊಬ್ರುಗಳು ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಿ ನೀರನ್ನ ಕಡಿಮೆ ಬಳಸ್ತಾ ಇರ್ತಾರೆ ಮತ್ತು ವಾಶ್ ಕೂಡ ಮಾಡ್ತಾ ಇರ್ತಾರೆ ಈಗ ಹಳ್ಳಿ ಕಡೆ ನೋಡೋದಾದರೆ ಹೇಗೆ ಒಗಿತೀರಾ ಅಂದರೆ ಕೆರೆಗಳ್ ಹತ್ರ ಹೋಗಿ ಮಾಮೂಲಿ ನಮಗೆ ಈ ಬ ಬಟ್ಟೆ ಒಗಿಯಕ್ಕೆ ಏನಲ್ಲ ಬೇಕು ಈಗ ಸರ್ಫು ಬಟ್ಟೆ ಬಟ್ಟೆಗಳು ಮತ್ತು ಸರ್ಫು ಸೋಪು ಬ್ರೆಷ್ ಇವ್ನೆಲ್ಲ ತಗೊಂಡು ಕೆರೆ ಹತ್ರ ಹೋಗ್ ಕುತ್ಕೊಂಡು ಅಂದರೆ ಹಳೆಯ ಆಂಟಿದಿರು ಮತ್ತು ಅಜ್ಜಿದಿರು ನಾವುಗಳೆಲ್ಲ ತೊಂಡು ವಾಶ್ ಮಾಡೋಂಥದ್ದು ಆ ಬಟ್ಟೆಗಳಲ್ಲಿ ಮಾಮೂಲಿ ನೀರೆಲ್ಲ ಹಾಕಿ ನೀರು ಮತ್ತು ಬಟ್ಟೆ ಫಸ್ಟ್ ನೆನೆಸ್ತೀವಿ ನೆನಸಿ ಆದ್ಮೇಲೆ ಸಲ್ಪ ಹೊತ್ ಆದಮೇಲೆ ಅದನ್ನ ಹೋಗಿ ಬಟ್ಟೆ ಎಲ್ಲೆಲ್ಲಿ ಕೊಳೆ ಆಗಿರುತ್ತೋ ಆ ಥರ ಕೊಳೆ ಎಲ್ಲೆಲ್ಲಿ ಆಗಿರುತ್ತೋ ಆ ಕೊಳೆಗಳನ್ನೆಲ್ಲ ಉಜ್ಜಿ ಸೋಪ್ ಹಾಕಿ ಉಜ್ಜಿ ಕ್ಲೀನಾಗಿ ಒಗಿತೀವಿ ಮತ್ತು ಅವನ್ನು ಋತುಗಳು ನಾವು ಒಗೆಯೊಂಥ ಬಟ್ಟೆಗಳು ಯಾವ ಯಾವ ರೀತಿ ಅಂದರೆ ಈಗ ಜಾಸ್ತಿ ಕೊಳೆ ಆಗಿರೋ ಬಟ್ಟೆಗಳು ಜಾಸ್ತಿ ಟೈಮಿಂಗ್ಸ್ ತಗೊಳ್ಳುತ್ತೆ ಒಗೆಯಕ್ಕೋಸ್ಕರ ಹಾಗಾಗಿ ಬಟ್ಟೆಗಳ್ನ ಒಗ್ಯೋದಾದ್ರೆ ಆ ಬಟ್ಟೆಗಳಲ್ಲಿ ಏನು ಅಂದರೆ ನಾವು ಬಟ್ಟೆಗಳ್ನ ಒಗ್ದು ಆದಮೇಲೆ ಆ ಬಟ್ಟೆಗಳ್ನ ನಾವು ಹೇಗೆಲ್ಲ ಒಣ್ಗಸ್ತೀವಿ ಅಂದರೆ ಈಗ ಬೇಸಿಗೆಗಾಲ್ದಲ್ಲಿ ಬೇಸಿಗೆಗಾಲದಲ್ಲಿ ಬಟ್ಟೆಗಳನ್ನ ಈಗ ಬಿಸಿಲುಗಳಲ್ಲಿ ಒಣ್ಗಿ ಹಾಕುವಂತದ್ದು ಮತ್ತು ಬಿಸಿಲಿನಲ್ಲಿ ಒಣ್ಗಿ ಹಾಕ್ತಿವಿ ಬಟ್ಟೆಗಳನ್ನ ಯಾವುದೇ ಒಂದು ಮಳೆಗಾಲದಲ್ಲಿ ಬಿಸಿಲು ಬರ್ದಿರೋ ಕಾರಣ ನಾವು ಮನೆಯ ಒಳ ಮನೆ ಒಳ್ಗಡೆನೆ ಮನೆ ಒಳಗಡೆ ಸ್ವಲ್ಪ ಹಗ್ಗ ಎಲ್ಲ ಕಟ್ಟಿಕೊಂಡು ದಾರಗಳು ಹಗ್ಗಗಳು ಕಟ್ಟಿಕೊಂಡು ಬಟ್ಟೆ ಒಣ್ಗಿ ಹಾಕ್ ಕೊಡ್ತೀವಿ ಆದ್ರೆ ಸಿಟಿ ಕಡೆ ಹೆಂಗೆ ಅಂದರೆ ಮಳೆಗಾಲವೇ ಇರಲಿ ಬೇಸ್ಗೆಗಾಲವೇ ಇರಲಿ ಯಾವುದೇ ಬರಲಿ ಎರಡೂ ಬಂದರೂ ಕೂಡ ಅವರು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆಗಳ್ನ ಡ್ರೈ ಮಾಡ್ತಾರೆ ಆ ಡ್ರೈ ಮಾಡೋದರಿಂದ ಬಟ್ಟೆಗಳು ಆಲ್ಮೋಶ್ಟ್ ಅಲ್ಲೆಲ್ಲ ಒಣಗೋಗಿರ್ತವೆ ಆ ಒಣಗೋಗಿರೋ ಬಟ್ಟೆಗಳ್ನ ತಗೊಂಡೋಗಿ ಅವರು ಒಣ್ಗಿ ಒಣ್ಗಿ ಹಾಕೋವಂತ ಆವಶ್ಯಕತೆ ಇರಲ್ಲ ಆವಶ್ಯಕತೆ ಇರಲ್ಲ ಅವನ್ನ ಹಂಗೆನೆ ಡ್ರೈ ಮಾಡಿಬಿಟ್ಟು ಅವ್ನ ಸ್ವಲ್ಪ ಹೊತ್ತು ಅಷ್ಟೇ ತಣ್ಣಗಿರೋ ಅಂದರೆ ಕೂಲಾಗಿರೋ ಏರ್ಯದಲ್ಲೂ ಕೂಡ ಅವು ಆ ಗಾಳಿಗೆ ಆರ್ಕೊತವೆ ಹಂಗಾಗ್ ಅವನ್ನ ಅವರು ಹಂಗೆ ಇಟ್ಟುಕೊಂಡಿರ್ತಾರೆ ಹಳ್ಳಿ ಕಡ್ಗಳ್ ಹಳ್ಳಿ ಕಡೆ ಆದರೆ ಮಳೆಗಾಲ ಬಂದಾಗ ಮಿಷಿನ್ ಎಲ್ಲ ಇರಲ್ಲವಲ್ಲ ಅವಾಗ ಮಿಷಿನ್ ಇರಲ್ವಲ್ಲ ಅವಾಗ ಮನೆ ಒಳ್ಗಡೆಯೇ ದಾರ ಕಟ್ಟಿ ಮಾ ಬಟ್ಟೆ ಹಗ್ಗ ಎಲ್ಲ ಕಟ್ಟಿ ಬಟ್ಟೆಗಳ್ನ ಒಂದ್ರ ಮೇಲೆ ಒಂದು ಹಾಕೊಂಡು ಈಗ ಸಣ್ಣ ಮನೆಗಳಾದ್ರೆ ಪಾಪ ಅವ್ರ ಕಷ್ಟಗಳು ಇರುತ್ತೆ ಅಂದರೆ ಒಳಗಡೆ ಒಂದು ಎರಡು ಮೂ ಒಂದು ಮಾಮೂಲಿ ಮಲಗುವಂಥ ಆಲ್ಗಳ್ಗೆ ದಾರ ಕಟ್ಟಿಕೊಂಡು ಒಣ್ಗಿ ಹಾಕೊಂತಾರೆ ಮತ್ತು ಬೇಸಿಗೆಗಾಲ್ದಲ್ಲಿ ಬಟ್ಟೆಗಳ್ನ ಒಣ್ಗಸ್ರೆ ಸಖತ್ತು ಈಜಿ ಏಕೆ ಅಂದರೆ ವಾತಾವರಣ ಬಿಸ್ಲು ಇರುತ್ತೆ ಯಾವಾಗ್ಲು ಯಾವಾಗಲೂ ವಾತಾವರ್ಣ ಬಿಸ್ಲು ಇರೋ ಕಾರಣ ಬಟ್ಟೆಗಳು ಬೇಗ ಒಣ್ಗತವೆ ಮತ್ತು ಏನೇ ಒಂದು ವಸ್ತು ಆದರೂ ಕೂಡ ಅಷ್ಟೇ ಬೇಗ ಒಣ್ಗತವೆ ಮಳೆಗಾಲದಲ್ಲಿ ಆ ಥರ ಒಣಗಲ್ಲ ಯಾಕೆ ಅಂದರೆ ಮಳೆಗಾಲದಲ್ಲಿ ಮೋಡ ಮುಚ್ಚಿರುತ್ತೆ ಮಳೆಗಾಲ ಅಂದರೆ ಫುಲ್ಲೂ ಮಳೆ ಬರ್ತಾ ಇರತ್ತೆ ಸೋನೆ ಟೈಪ್ ಬಿಡ್ತಾ ಇರತ್ತೆ ಆ ಸೋನೆ ಟೈಪ್ ಬಂದು ಆದ ಮೇಲೂ ಕೂಡ ಮಳೆಗಳಲ್ಲಿ ಮಳೆಗಳು ಮಳೆಗೆ ನೆನಿತಾ ಇರುತ್ತೆ ಮತ್ತು ಮಳೆ ಟೈಮ್ ಮಳೆಗಾಲ್ದಲ್ಲಿ ಒಂದೊಂದು ಟೈಮ್ ಬಿಸಿಲು ಬಂದಾಗ ಕೂಡ ಮಳೆಗಾಲ್ದಲ್ಲಿ ಬಿಸ್ಲು ಬಂದಾಗ ಒಂದೊಂದು ಟೈಮ್ ಆವಾಗ ಹಳ್ಳಿ ಕಡೆ ಜನ್ಗಳು ಬಿಸ್ಲು ಬಂತಲ್ಲಪ್ಪ ಅಂತ್ಹೇಳಿ ಬಟ್ಟೆನ ಹೊರಗಡೆ ಒಣ್ಗಿ ಹಾಕ್ತಾರೆ ಮತ್ತು ಮತ್ತು ಮಳೆ ಬಂದಾಗ ಮತ್ತು ಮತ್ತು ಮಳೆ ಬಂದಾಗ ಅಂತನ ಮತ್ತು ಜನ ಹೋಗಿ ಅದೇ ಬಟ್ಟೆಗಳ್ನ ಒಳಗಡೆ ತಂದು ಒಣ್ಗಿ ಹಾಕಂತಾರೆ ಆ ಥರ ಇರುತ್ತೆ ಬಟ್ಟೆಗಳ್ನ ಒಣ್ಗಿಸೋದು ಮತ್ತು ನೀರನ್ನ ಪೋಲು ಮಾಡೋದು ಯಾವ ಥರ ಅಂದರೆ ನೀರನ್ನ ಪೋಲು ಮಾಡಬಾರ್ದು ಬಟ್ಟೆ ಒಗಿಬೇಕಾರೆ ತುಂಬ ನೀರು ಪೋಲು ಆಗುತ್ತೆ ಅಂತ ಗೊತ್ತು ಆದರೆ ನಾವು ನಮ್ಮ ಪ್ರಕಾರ ಬಟ್ಟೆಗಳ್ನ ಒಗಿಬೇಕು ಅಂದರೆ ಈಗಿನ ಗಳಲ್ಲಿ ವಾಷಿಂಗ್ ಮಿಷಿನ್ ಹಾಕ್ತಾರೆ ಬಟ್ಟೆಗಳು ನೀರನ್ನ ಕಂಟ್ರೋಲ್ ಮಾಡ್ತಾರೆ ಅಂತಾರೆ ನೀರು ಅದರಲ್ಲೂ ಕೂಡ ಕಂಟ್ರೋಲ್ ಆಗಿರಲ್ಲ ಅಷ್ಟೇ ನೀರನ್ನೂ ಕೂಡ ಪ ಅದು ಅಷ್ಟೇ ನೀರು ಕೂಡ ಹೋಗುತ್ತೆ ಬಟ್ಟೆ ಒಗಿಬೇಕಾದರೆ ಅಷ್ಟೇನು ಬಟ್ಟೆ ಒಗಿಬೇಕಾದರೆ ಏನೂ ಇಲ್ಲ ಆ ಬಟ್ಟೆಗಳನ್ನು ಒರ್ಸ್ ಒಗ್ದು ಆದಮೇಲೆ ಅವನ್ನ ಋತುಗಳು ಹೇಳಿರೋದು ಋತುಗಳಂದರೆ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತ ಇರುತ್ತೆ ಅದೇ ಬೇಸಿಗೆಗಾಲದಲ್ಲಿ ಬಟ್ಟೆ ಒಣಗ್ತವೆ ಚಳಿಗಾಲದಲ್ಲಿ ಬಟ್ಟೆ ಸಾರಿ ಮಳೆಗಾಲ್ದಲ್ಲಿ ಚ್ ಬಟ್ಟೆಗಳು ಒಣಗಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಇನ್ನು ನೀವು ನೀರನ್ನು ಹೆಚ್ಚಿನ ನೀರನ್ನು ಪೋಲು ಮಾಡದಂತೆ ಹೇಗೆ ಖಚಿತ ಪಡಿಸಿಕೊಳ್ಳುತ್ತೀರಿ ಅಂತ ಹೇಳಿ ಈಗ ನೀರು ಒಂದು ಕಡೆ ಈಗ ನೀರು ಈಗ ಒಂದು ಕಡೆ ಪೋಲು ಆಗ್ತಾ ಇರುತ್ತೆ ಅಂದ್ಕೊಳಿ ಆ ನೀರನ್ನ ನಾವು ತಡೆದು ನಿಲ್ಸೊ ಅಂಥ ಪ್ರಯತ್ನ ನಾವು ಮಾಡಬೇಕು ಇಲ್ಲ ಅಲ್ಲಿ ನಮ್ಮ ಕೈಲಿ ಮಾಡಕ್ಕೆ ಆಗೋದಿಲ್ಲ ಅಂದರೆ ಅಲ್ಲಿ ನೀ ಮಾಡೋ ಸರಿ ಮಾಡ್ತಾರಲ್ಲ ಅಂಥವ್ರಿಗೆ ಆದರೂ ಹೋಗಿ ಹೇಳ್ಬೇಕು ಹಿಂಗೆ ಮಾಡಬೇಕು ಅದನ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ಸಕ್ಕೆ ಇನ್ನು ಪ್ರಯತ್ನ ಪಡಬೇಕು ಈಗ ಹಳ್ಳಿ ಕಡೆ ಸಾಮ ಹಳ್ಳಿ ಕಡೆ ಏನು ಜಾಸ್ತಿ ನೀರು ಪೋಲು ಮಾಡಲ್ಲ ಯಾಕೆಂದರೆ ದನ ಕರುಗಳು ಅವ್ರಿಗೂ ಗೊತ್ತಿರುತ್ತೆ ಈ ಒಂದು ಈಗಿನ ಜನ್ರ್ ಜನ್ರೇಷನಲ್ಲಿ ಹಳ್ಳಿ ಕಡೆ ನೀರು ಸಖತ್ತು ಉಪ್ಯೋಗಕ್ಕೆ ಬರ್ಲ್ ಬಂದೇ ಬರುತ್ತೆ ಯಾಕೆಂದರೆ ದನ ಕರುಗಳು ಎಲ್ಲ ಇರ್ತವೆ ನೀರನ್ನ ಪೋಲು ಮಾಡಲ್ಲ ಪಾಪ ಅವ್ರುಗಳು ಈ ಸಿಟಿ ಜನಗಳನ್ನೇ ಈಗ ಈಗ ಶವರ್ ಬಳಸ್ತಾರೆ ಶವರ್ಗಳು ಶವರ್ ಬಳ್ಸ್ತಕ್ಕಂಥ ನೀರು ಸಖತ್ತು ಅಂದರೆ ತುಂಬ ಅಂದರೆ ತುಂಬ ಪೋಲು ಆಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಅದನ್ನ ಬಿಟ್ಟರೆ ಇನ್ನು ಹಳ್ಳಿ ಕಡೆಯೇ ಬೆಟರು ಯಾಕಂದ್ರ್ ದನ ಕರುಗಳು ಅವ್ರಿಗೆಲ್ಲ ಗೊತ್ತಿರುತ್ತೆ ಹಳ್ಳಿ ಜನಕ್ಕೆ ಗೊತ್ತು ನೀರನ್ನ ಪೋಲು ಮಾಡಬಾರ್ದು ಮತ್ತು ಆ ನೀರನ್ನ ಒಂದು ಅಥವಾ ಎರಡು ದಿನ ನೀರನ್ನ ಒಂದು ದಿಸಕೇಲೆ ಎದ್ದು ದಿವ್ಸಕ್ಕೆ ಬಿಡ್ತಾರೆ ನೀರು ಎರಡು ದಿಸಕ್ಕೆ ಬಿಡ್ತಾರೆ ಅವ್ರಿಗೆ ಗೊತ್ತು ನೀರನ್ನ ಯಾವ ಥರ ಉಪ್ಯೋಗಿಸ್ಬೇಕು ಹೆಂಗ್ ಪೋಲು ಮಾಡಬಾರ್ದು ಅದ್ರಿಂದ ಎಷ್ಟು ಉಪಯೋಗ ಇರತ್ತೆ ಅಂತ್ಹೇಳಿ ಹಳ್ಳಿ ಜನಗಳಿಗೆ ತುಂಬ ಗೊತ್ತಿರುತ್ತೆ ಸಿಟಿ ಜನ್ಗಳಿಗೆ ಈ ಶವರ್ ಬಳಸ್ತಾರೆ ಮತ್ತು ಬಟ್ಟೆ ಒಗಿಬೇಕಾರೆ ನೀರನ್ನ ಬಿಟ್ಟುಕೊಂಡೇ ಅದು ಅರ್ಧ ಹೋಗ್ತಿರತ್ತೆ ಆದರೂ ಕೂಡ ನಳ್ಳಿನ ಬಿಟ್ಟುಕೊಂಡೇ ಇರ್ತಾರೆ ಯಾವಾಗ್ಲುನು ಅದನ್ನ ಜನ್ಗಳು ಆಫ್ ಮಾಡಲ್ಲ ಮತ್ತು ಈ ಮಕ್ಳುಗಳು ಸಿಟಿ ಕಡೆ ಇನ್ನು ವಾಟರ್ ಬಗ್ಗೆ ನೀರಿನ ಬಗ್ಗೆ ತುಂಬ ಇದು ಮಾಡ್ತಿರ್ತಾರೆ ಸ್ಲಿಮಿಂಗ್ ಫೂಲು ಈಜು ಕೊಳ ಈಜು ಕೊಳದಲ್ಲಿ ಹೋಗಿ ಸ್ಲಿಮಿಂಗ್ ಎಲ್ಲ ಮಾಡ್ತಾರೆ ಆ ಥರ ಮಾಡಿದ್ರೆ ನೀರು ತುಂಬ ವೇಸ್ಟ್ ಆಗುತ್ತೆ ಮತ್ತು ಈಗ ಸಣ್ಣ ಮಕ್ಳುಗಳ್ನೂ ಸಣ್ಣ ಮಕ್ಳುಗಳು ಎಲ್ಲ ಆಟಾಡ್ಬೇಕಾದರೆ ಈಗ ದೊಡ್ಡೋರು ಎಲ್ಲ ಬಂದುಬಿಟ್ಟು ಅವ್ರ ಕೆಲಸ ಮಾಡಕ್ಕೆ ಬಿಡಲಿ ಅಂತ ಹೇಳ್ಬಿಟ್ ಮಕ್ಳುಗಳು ಏನು ಕೇಳ್ತಾರೋ ಅದೇ ಥರ ನೀರನ್ನ ಬಿಟ್ಟುಕೊಡೋದು ಡಬ್ಬಿಗೆ ಅವರು ಅವ್ರ ಪಾಡಿಗೆ ಮಕ್ಳುಗಳು ನಲ್ಲಿಗಳ್ನ ಬಿಟ್ಟುಕೊಂಡೇ ಆಟಾಡ್ತಾ ಇರ್ತಾರೆ ಆಟ ಆಡ್ತಾ ಇರ್ಬೇಕಾದ್ರೆ ಮಕ್ಳುಗಳು ಸಖತ್ತು ಅಂದರೆ ಸಖತ್ತು ನೀರನ್ನ ಪೋಲು ಅಂದರೆ ಪೋಲು ಮಾಡಾಕ್ತಾರೆ ಅಂದರೆ ವೇಸ್ಟ್ ಮಾಡಾಕ್ತಾರೆ ಆ ನೀರನ್ನ ವೇಶ್ಟ್ ಮಾಡಬಾರ್ದು ಅಂದರೆ ಮಕ್ಳುಗಳಿಗೆ ನಾವು ಹೇಳ್ಕೊಡದ್ ಇಷ್ಟೇ ಯಾವ ಥರ ಅಂದರೆ ನೀರನ್ನ ಪೋಲು ಮಾಡಬೇಡಿ ನೀರನ್ನ ಬಳಸಿ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿ ಅಂತ ಹೇಳಲ್ಲ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಬಳಸಬೇಕು ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಬಳಸಬಾರ್ದು ಅಂತ ಅಂದರೆ ತುಂಬ ತುಂಬ ಕಾ ಅವರು ತುಂಬ ಬಹಳ ಅಂದರೆ ಬಹಳ ನೀರು ಬಳಸ್ತಾರೆ ಸಿಟಿ ಕಡೆ ಅಂತೂ ಹೆವಿ ಆಗಿದೆ ರೋಡಲ್ಲಿ ಯಾವುದೇ ಒಂದು ದೇವ್ಸ್ಥಾನಗುಳಲ್ಲಿ ಹೋದ್ರ್ ಅಂತೂ ನಲ್ಲಿ ಬಿಟ್ಟಿರ್ತಾರೆ ನಲ್ಲಿ ಬಿಟ್ಟಿತ್ತು ಅಂದರೆ ಬಿಟ್ಟಿರ್ತಾರೆ ಆದರೆ ಜನ್ಗಳು ಅದನ್ನೇ ನೋಡ್ಕೊಂಡು ಓಡಾಡ್ತಲೇ ಇರ್ತಾರೆ ಆ ಜನ್ಗಳು ಕೂಡ ಗೊತ್ತಿರಲ್ಲ ಅವರಿಗೆ ಆಫ್ ಮಾಡಬೇಕು ಅನ್ನೋ ಸೆನ್ಸು ಕೂಡ ಇರಲ್ಲ ಸ್ ಮತ್ತು ಅದನ್ನ ಬಿಟ್ಟರೆ ಜಾ ನೀರನ್ನ ಪೋಲು ಮಾಡೋದೇ ಸಿಟಿ ನಂಬರ್ ಒನ್ ಅನ್ಕೊಂಡಿದ್ದೀನಿ ಯಾಕಂದರೆ ನಾ ಮಾ ಹಳ್ಳಿ ಕಡೆ ಆದರೆ ನೀರನ್ನ ಪೋಲು ಮಾಡಲ್ಲ ಜನ್ಗಳು ಯಾಕೆ ಅಂದರೆ ನಲ್ಲಿ ಹಳ್ಳಿ ಕಡೆ ನೀರು ಎರಡು ದಿಸಕ್ಕೆ ಒಂದು ಸಲ ಬಿಡ್ತಾರಲ್ಲ ಆ ನೀರನ್ನ ಅವರು ಈಗ ಈಗೇನು ಬಕೆಟ್ಗಳು ಆ ಡ್ರಮ್ಗಳು ಮತ್ತು ತೊಟ್ಟಿಗಳು ಹಂಡೆಗಳು ಪಾತ್ರೆ ಅಂತೆಲ್ಲ ಹೇಳಿ ತುಂಬಿ ಇಟ್ಟುಕೊಳ್ತಾರೆ ನೀರನ್ನ ಅದನ್ನ ಅವ್ರು ಎಷ್ಟು ಮಿತವಾಗಿ ಬಳಸ್ತಾರೆ ಅಂದರೆ ಒಂದು ತರಕಾರಿ ಕೂಡ ನೀರಲ್ಲಿ ತೊಳ್ಳ್ ಬೇಕಾದರೂ ಅವರು ಯೋಚನೆ ಮಾಡಿ ತುಂಬಿ ನೀರನ್ನ ಎಲ್ಲಿ ಯಾವ ಥರ ವಾಶ್ ಮಾಡಬೇಕು ಅಂತ ಗೊತ್ತಿರುತ್ತೆ ಅವರಿಗೆ ವಾಶ್ ಮಾಡಿರ್ತಾರೆ ತೊಳಿತಾ ಇರ್ತಾರೆ ಆದರೆ ಸಿಟಿ ಕಡೆ ಆದರೆ ತರಕಾರಿ ವಾಶ್ ಮಾಡೋದಂದ್ರೆ ಸಿಂಕ್ ಹತ್ರ ಹೋಗ್ತಾರೆ ಸಿಂಕ್ ಹತ್ರ ಹೋಗಿ ನಲ್ಲಿನ ಆನ್ ಮಾಡ್ತಾರೆ ನಲ್ಲಿ ಆನ್ ಮಾಡಿಕೊಂಡು ನಲ್ಲಿ ಆನ್ ಮಾಡಿಕೊಂಡು ತರ್ಕಾರಿಗಳ್ನ ಒಂದು ಪ್ಲೇಟಿಗೆ ಹಾಕೊಂಡು ನೀರು ಬಿಟ್ಕೊಂಡೇ ಇರ್ತಾರೆ ತೊಳಿತಾನೆ ಇರ್ತಾರೆ ಈ ಕಡೆ ತರಕಾರಿ ಕ್ಲೀನ್ ಆಗೊ ತನಕ ಬಿಡೋದೇ ಇಲ್ಲ ಆ ರೇಂಜಿಗೆ ತೊಳಿತಾ ಇರ್ತಾರೆ ಅಂದರೆ ಇಲ್ಲಿ ಸಿಟೀಲಿ ಹಳ್ಳಿ ಕಡೆ ಹಂಗಲ್ಲ ಒಂದು ಪಾತ್ರೆ ನೀರು ಹಿಡ್ಕೊಂಡು ಯಾವ ಯಾವ ತರಕಾರಿನ ಯಾವ ಯಾವ ಥರ ತೊಳಿಬೇಕು ಆ ಆ ಥರ ಪಾತ್ರೇಲಿ ಇಟ್ಟುಕೊಂಡು ಕ್ಲೀನಾಗಿ ತೊಳೆದು ಅದನ್ನ ಬಗ್ಗಿಸಿ ಮತ್ತೆ ತೊಳೆಯುವಂಥ ಆವಶ್ಯಕತೆ ಇರುತ್ತೆ ತೊಳಿತಾರೆ ಇಲ್ಲ ಅಂದರೆ ಪಾಪ ಅವ್ರು ಅವ್ರ ಪಾಡಿಗೆ ಅವ್ರು ಅಡ್ಗೆಗಳಿಗ್ ಹಾಕೊಂತಾರೆ ಆದರೆ ನಮ್ಮ ಸಿಟಿ ಸಿಟೀಲಿ ಯಾವ ಥರ ಅಂದರೆ ಜನ್ಗಳು ನೀರನ್ನ ಆನ್ ಮಾಡಿದ್ ತಕ್ಷಣ ಅದನ್ನ ನಿಲ್ಸೊ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ ಯಾಕೆ ಅಂತ ಹೇಳ್ದ್ರೆ ಆ ನೀರ್ನ ನಾವು ಎಷ್ಟು ಪೋಲು ಮಾಡ್ತಾರೆ ಅಂದರೆ ಅಂದರೆ ಸಿಂಕಲ್ಲಿ ನಲ್ಲಿ ಬಿಟ್ಕಂಡ್ರೆ ಆ ತರಕಾರಿ ಕ್ಲೀನ್ ಆದರೂ ಆಗಲಿ ಏನಾದ್ರೂ ಆಗಲಿ ಮತತು ಅಲ್ಲಿ ಯಾರು ಒಬ್ರ ಮಧ್ಯದಲ್ಲಿ ಕರೆದ್ರು ಅಂದ್ರೆ ಕೂಡ ನೀರನ್ನು ಕೂಡ ಆಫ್ ಮಾಡಲ್ಲ ಆ ರೇಂಜಿಗೆ ಆ ನೀರನ್ನ ಪೋಲ್ ಮಾಡ್ತಾರೆ ಮತ್ತು ಈಗ ಯಾವ ಥರ ಅಂದರೆ ಉದಾಹರಣೆ ಕೊಡೊದಾದ್ರೆ ನಾವು ಇಲ್ಲಿ ದೇವಸ್ಥಾನ ನಾನು ನೋಡಿರೋ ಪ್ರಕಾರ ದೇವಸ್ಥಾನ್ದಲ್ಲಿ ಜಾಸ್ತಿ ನೀರು ಪೋಲು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಈಗ ದೇವ್ಸ್ಥನಕ್ಕೆ ಹೋಗಕ್ಕಿಂತ ಮುಂಚೆ ಕಾಲು ತೊಳಿತಾರೆ ಅವ್ರು ನಲ್ಲಿನ ಆಫ್ ಮಾಡೋದು ಇಲ್ಲ ಆಫ್ ಮಾಡ್ದೆ ಹಂಗೇ ಹೋಗಿ ನಲ್ಲಿಲ್ಲಿ ಕಾಲು ತೊಳ್ಕೊತಾರೆ ಹಂಗೇ ಒಳಗಡೆ ಹೋಗ್ತಾರೆ ಒಬ್ರು ಆಫ್ ಮಾಡಲ್ಲ ಅದನ್ನ ನಾನು ನೋಡಿರೋ ಪ್ರಕಾರ ನಾನು ಆಫ್ ಮಾಡಿದ್ದೀನಿ ಕೆಲುವ್ ಎರಡು ಮೂರು ಸಲ ನನಿಗೆ ಅದು ಅಭ್ಯಾಸ ಆಗಿದೆ ಅದನ್ನ ಬಿಟ್ಟರೆ ನೀರನ್ನ ಅದೇ ಶವರಲ್ಲಿ ತುಂಬ ಈಗಿನ ಮನೆಗಳಲ್ಲೆಲ್ಲ ಶವರ್ ಕಟ್ಟಿಸ್ಕೊಂಡು ಶವರ್ ಮಾಡಿಸ್ಕೊಂಡು ಶವರಲ್ಲಿ ಸ್ನಾನ ಮಾಡ್ತಾರೆ ಅಂತಾರೆ ಶವರನ್ನ ಸ್ವಲ್ಪ ಆದಷ್ಟು ಕಮ್ಮಿ ಉಪ್ಯೋಗಿಸ್ಬೇಕು ಆದಷ್ಟು ನಲ್ಲಿಗಳ್ನ ಜಾಸ್ತಿ ಉಪ್ಯೋಗಿಸ್ಬೇಕು ಅಂದರೆ ಸಿಟಿಲಿ ಇರೋ ಜನಗಳು ಅದನ್ನ ಉಪ್ಯೋಗ್ಸಿದ್ರೆ ನೀರು ತುಂಬ ಅಂದರೆ ತುಂಬ ಕಮ್ಮಿ ಮಾಡ್ಬೋದು ನಾವು ಅಂದರೆ ಪೋಲು ಮಾಡದಂತೆ ಖರ್ಚು ಮಾಡದಂತೆ ಅದನ್ನ ತಡಿಬೋದು ನಾನು ಇಷ್ಟು ಹೇಳದಿಕ್ಕೆ ಇಷ್ಟಪಡ್ತೀನಿ ಅಂದರೆ ನೀರನ್ನು ಅದಷ್ಟನ್ನು ಕಮ್ಮಿ ಅಂದರೆ ಕಡಿಮೆ ಅಂತ ಹೇಳಲ್ಲ ಅಂದರೆ ಸ್ವಲ್ಪ ಕ್ಲೀನಾಗಿ ಪೋಲಾಗದಂತೆ ನಮಗೆ ಯಾವ ರೀತಿ ಬೇಕು ಅಸ ಆ ರೀತಿ ನಮ್ಮನ್ನ ಬಳ್ಸ್ಬೇಕು ನಾವು ಆ ನೀರನ್ನ ಮತ್ತು ಬಟ್ಟೆಗಳನ್ನು ಅಷ್ಟೇ ಕ್ಲೀನಾಗಿ ನಾವು ಯಾವ ರೀತಿ ತಗೋತಿವೋ ಅದೇ ರೀತಿ ಒಣಗಿಸ್ಕೊಂಡು ಕ್ಲೀನಾಗಿ ಒಗ್ಕೊಂಡು ಕ್ಲೀನಾಗಿ ಒಣ್ಗಿಸ್ಕೊಂಡು ಇಟ್ಟರೆ ಅದು ನಮಗೆ ಶುದ್ಧವಾಗಿರುತ್ತೆ ಬಟ್ಟೆಗಳು ಕೂಡ ನೀರನ್ನೂ ಅಷ್ಟೇ ಪೋಲು ಮಾಡ್ದಂತೇ ಖರ್ಚು ಮಾಡಿದ್ರೆ ನಮಗೆ ಕೂಡ ಹೆಲ್ತಿಗೆ ಒಳ್ಳೆಯದು ನೀರನ್ನ ಪೋಲು ಮಾಡಿದ್ರೆ ಈಗ ಕ್ರಿಮಿ ಕೀಟಗಳೆಲ್ಲ ಸೇರಿಕೊಂಡು ನೀರಲ್ಲಿ ಏನೇ ನಾವು ಅದರಿಂದ ಸೊಳ್ಳೆ ಉತ್ಪತ್ತಿ ಆಗ್ತಾವೆ ಅದನ್ನೆಲ್ಲ ತಡೆಗಟ್ಬೋದು ನೀರನ್ನ ಪೋಲು ಮಾಡದೇ ಇದ್ರೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ತ್ಯಾಂಕ್ ಯು ಸೊ ಮಚ್